ಹಾಂ ಹೇಳಿರಿ ನಾವ್ ಚಂದ್ರಶೇಖರ ಟೈಲರ್ರು ಹಾಂ ನಮಸ್ಕಾರ ರೀ ಬಟ್ಟೆ ರೀ ಯಾವುದು ಯಾವ ಟೈಪ್ ಹೊಲೆಯೋದ್ ರೀ ಕಾಟನ್ಸ್ ಕಾಟನ್ ಶರ್ಟ್ ರೈಮಂಡ್ ಪ್ಯಾಂಟ್ ರೀ ಬರ್ತವೆ ಷಾಪ್ನಾಗ ಬನ್ರಿ ಯಾವಾಗಲೂ ಬರ್ರಿ ಟೈಮಿಂಗ್ ನೈನ್ ಟು ತ್ರೀ ತರ್ಟಿ ತನ ಇರ್ತಾರೆ ತ್ರೀ ತರ್ಟಿ ಆದ್ಮೇಲೆ ಲಂಚಿಗೆ ಹೋದೆನಂದ್ರೆ ಫೈವ್ ಫೈವ್ ತರ್ಟಿ ಹಂಗೆ ಬರ್ತೀನಿ ಸರ್ ನಾ ನಾನು ಫಾರ್ಮಲ್ಸ್ ಚಲೋ ಹೊಲೆತಿನ್ ನೋಡಿರಿ ನಾವು ಶರ್ಟಿಗೆ ಫೋರ್ ಅಂಡ್ರೆಡಾ ಪ್ಯಾಂಟಿಗೆ ಫೈವ್ ಅಂಡ್ರೆಡ್ ತಗೋತಿನಿ ಸರ್ ಎರಡೂ ಕೂಡಿ ಒಂಬೈನೂರು ರೂಪಾಯಿ ಆಯ್ತ್ ನೋಡಿ ಸರ್ ಕಮ್ಮಿ ಎಲ್ಲಿ ಸರ್ ಎಲ್ಲ ಮಾರ್ಕೆಟ್ನಾಗೆ ನಡ್ಯೋ ರೇಟೇ ಹಚ್ಚೀನಿ ಸರ್ ನಾವೇನು ನಿಮ್ಗೆ ಬೇಕಂತ ಹೆಚ್ಚಿಗೆ ಹಚ್ಚೋಲ್ಲ ಹಂಗೆ ಹೆಂಗೆ ಹಚ್ಚೋಲ್ಲ ವರ್ಕ್ ನೀವು ಬರ್ರಿ ಸರ್ ಷಾಪಿಗೆ ಬನ್ರಿ ನೋಡಣ್ ಬರ್ರಿ ಬನ್ರಿ ಯಾ ಭಾಳ ಕಡಿಮೆ ಆಗ್ತದೆ ಸರ್ ಅದು ರೀ ಪ್ಯಾಂಟ್ ಶರ್ಟ್ ಎರಡು ಅಂತೀರಿ ಫಾರ್ಮಲ್ಸ್ ಅಂತೀರಿ ಹಾಗೆಲ್ಲ ಮಾಡಕ್ ಬರೋಲ್ಲ ಏಟ್ ಹಂಡ್ರೆಡ್ ತಗೊತಾರ್ ಸರ್ ಏಟ್ ಅಂಡ್ರೆಡ್ ಎರಡೂ ಸೇರಿ ಏಟ್ ಅಂಡ್ರೆಡ್ ಸರ್ ಮಾಡ್ಕೊಡೋ ಅಂತ ಏ ಇಲ್ಲ ಸರ್ ಅದು ಭಾಳ ಕಡಿಮೆ ಆಗ್ತದ್ ನೋಡಿರಿ ಎಲ್ಲ ನಮ್ಗೆ ಲೇಬರ್ ಚಾರ್ಜ್ ಕೊಡಬೇಕು ಎಲ್ಲ ಕೊಡಬೇಕು ಎಲ್ಲ ಕೊಟ್ಮೇಲೆ ಅದಕ್ಕೇಂತ ದಾರ ಇರ್ತದೆ ಸೂಜಿ ಇರ್ತವೆ ಅವೆಲ್ಲ ಮಾರ್ಕೆಟ್ಟಿಂದ್ ತರಿಸಿ ಮಾಡಿ ಹೊಲ್ಕೊಡಬೇಕಲ್ಲ ಹಾಗಾಗಿ ಕಡಿಮೆ ಇತ್ತಂದ್ರ ಕಡಿಮೆ ಹೇಳ್ಬಿಡ್ತಿನಿ ನಾನು ನಿಮಗೆ ರೇಟೇ ಹೇಳ್ತಿಲ್ಲ ಎಲ್ಲಿ ಗಿರಾಕಿ ಸಿಕ್ಕಿತು ಸರ ನಮ್ಮಲ್ಲಿ ಥೋಡ್ಯಾದ್ರೂ ಉಳಿಬೇಕಲ್ರೀ ಅಣ್ಣ ಥೋಡ ಉಳ್ದಾಗ ನಾನೂ ಮಾಡಕ್ಕ ಇಂಟ್ರಸ್ಟ್ ಬರ್ತವೆ ಇನ್ನು ನೀವು ಕೊಟ್ಟ ರೇಟ್ ರೊಕ್ಕ ಪೂರಾ ಮೆಟ್ರ್ಯಲ್ಲಿಗೆ ಹೋದ್ಮೇಲೆ ನಮ್ಮಲ್ಲಿ ಲೇಬರ್ಸ್ ಇರ್ತರೆ ಅವರಿಗೆಲ್ಲ ಕೊಡ್ಬೇಕಲ್ಲ ರೀ ಸ್ವಲ್ಪ ಆರ್ನೂರು ರೂಪಾಯ್ಗೆ ನೋಡ್ತರೆ ಟೈಮಿಗ ಇಲ್ಲ ಬಟ್ಟೆದಾಗ ಏನು ನೀವು ಕ್ವಾಲಿಟಿ ಹಾಕೊಂಡ ಮೇಲೆ ನೋಡಿರಿ ಮೈ ತಕ ಅಳ್ತೆ ಬರ್ತವೆ ಏನು ಲೂಸ್ ಇಲ್ಲ ಬಿಡಿ ನೀವು ಏನು ಸೈಜ್ ಕೊಟ್ಟಿರ್ತೀರೋ ಆ ಸೈಜ್ ಹೊಲ್ದು ಕೊಟ್ಟಿರ್ತರೆ ನಮ್ದೆಲ್ಲ ಭಾಳ ಹಳೇ ದುಕಾನ್ ಅದ ಹೊಸ ದುಕಾನ್ ನಿಮ್ಗಾರೆ ಗೊತ್ತೇ ಅದ ಅಲ್ಲ ಬಿರ ನಾವು ಎಲ್ಲ ಬ್ರಾಂಡೆಡ್ ಮೇನ್ಟೇನ್ ಮಾಡ್ತೇವೆ ರೀ ಸರ್ ಎಲ್ಲ ಈ ಎಲ್ಲ ಬೇರೇವ್ರ್ ಹಾಕೋಂಥವು ಸಾದಾ ಮೆಟ್ರ್ಯಲ್ ಹಾಕಲ್ಲ ರೀ ಎಲ್ಲ ಲೋಕಲ್ ಅಲ್ಲ ಹೈದ್ರಾಬಾದ್ ಮೆಟ್ರ್ಯಲ್ ಇರ್ತವೆ ನಮ್ಮಲ್ಲಿ ಲೇಬರ್ಸ್ ಎಲ್ಲ ಎಕ್ಸ್ಪರ್ಟೆಡ್ ಇರ್ತರೆ ಹಂಗೆ ಅವರ ಲೇಬರ್ ಚಾರ್ಜ್ ಎಲ್ಲ ತೆಗೀಬೇಕಲ್ಲ ಸರ್ ನಾವು ನೈನ್ ಅಂಡ್ರೆಡ್ ಹೇಳೀನಿ ನೀವು ಏಯ್ಟೇ ನೀವು ಇದು ಮಾಡಹತ್ತೇರಂದ್ರೆ ಏಯ್ಟ್ ಅಂಡ್ರೆಡ್ಡೇ ಮಾಡಿಸ್ಕೊಡಣ ರೀ ಕಡಿಮೆ ಮಾಡ್ತಿನಿ ಸರ್ ಭಾಳ ಕಡಿಮೆ ಮಾಡ್ತಿನಿ ಬನ್ರಿ ಈಗ ಬೇರೆ ತಗೊಳಿ ಸರ ಬರ್ತಾರೆ ನೋಡೋಣ್ ಬನ್ರಿ ರೈಟ್ ರೈಟ್ ತಗೊಳಿ ಸರ್ ಷಾಪಿಗೆ ಬರ್ರಿ ಷಾಪ್ ನೋಡೀರಲ್ಲ ಸರ್ ನೀವು ಹಾಂ ಹಾಂ ನೀವು ಬರೋ ಮಟ್ಟಿಗೆ ಫೋನ್ ಹಚ್ಚಿ ಬನ್ರಿ ನಾ ಊಟಕ್ಕೆ ಹೋಗಿದಂದ್ರೂ ಬರ್ತೀನಿ ಬಂದಮೇಲೆ ಅಲ್ಲೇ ಷಾಪ್ನಾಗ ಇರ್ತೀನಿ ಅಲ್ಲೇ ಇದು ಮಾಡಣಂತ ಸರಿ ಸರಿ ಸರ್ ತ್ಯಾಂಕ್ ಯು ಸರ್